ಹಲೋ ಮೇಡಮ್ ಇದು ಕುಶಾಲ ಬಜಾರ್ ಅಲಾ ಇಲ್ಲಿ ನನಗೆ ಕೆಲವು ಫ್ರುಟ್ಸ್ ಐಟಮ್ ಬೇಕಿತ್ತು ಬನಾನ ಬನಾನ ಉಂಟಾ ನಿಮ್ಮಲ್ಲಿ ಬನಾನದಲ್ಲಿ ನನಗೆ ನೇಂದ್ರ ಬಾಳೆಹಣ್ಣು ಮತ್ತು ಕದೋಳಿ ಬೇಕಿತ್ತು ಹಾಂ ಅದೊಂದು ಹತ್ತು ಹತ್ತು ಕೆ ಜಿ ಸಿಕ್ಬೋದ

ಹಾಂ ಕದಳಿ ಕದಳಿ ಕದಳಿ ಬಾಳೆಹಣ್ಣು ಐದು ಕೆ ಜಿ ಮತ್ತೆ ನೇಂದ್ರ ಬಾಳೆಹಣ್ಣು ಹತ್ತು ಕೆ ಜಿ ಇರಲಿ ಮತ್ತೆ ಒಂದು ಹಲಸಿನ ಹಣ್ಣು ಉಂಟಾ ಹಾಂ ಆದರೆ ನಮಗೆ ನನಗೆ ನಾಳೆಗೆ ಅದು ನಾಳೆಗೆ ಅದು ಹಣ್ಣು ಆಗ್ಬೋದಲ್ಲ ಅದನ್ನು ಒಂದು ಕ್ಲೀನ್ ಮಾಡಿಸಿ ಕೊಡ್ಬಹುದ ಮೇಡಮ್ ಹಾಂ ಹೌದು ಹೌದು ನಾಳೆಗೆ ಮ್ಯಾಂಗೊ ಮತ್ತು ಒಂದು ಮಾವಿನಹಣ್ಣು ಮಾವಿನಹಣ್ಣು ಉಂಟಾ

ಬಾದಮಾ ಎರಡು ಸಹಾ ಮಿಕ್ಸ್ ಇರಲಿ ಅದೊಂದು ಹತ್ತು ಐದು ಐದು ಕೆ ಜಿ ಹತ್ತು ಕೆ ಜಿ ಮತ್ತೊಂದು ಪಪ್ಪಾಯಾ ಪಪ್ಪಾಯಾ ಉಂಟಾ ಪಪ್ಪಾಯದಲ್ಲಿ ನನಗೆ ಕಾಯಿ ಪಪ್ಪಾಯಾ ಸಹಾ ಬೇಕು ಅದೂ ಇದು ಪದಾರ್ಥಕ್ಕೆ ಅದೊಂದು ಅದೊಂದು ನಾಲ್ಕು ಕೆ ಜಿ ಸಾಕು ಮತ್ತೊಂದು ಹಣ್ಣು ಪಪ್ಪಾಯ ಹತ್ತು ಕೆ ಜಿ ಹಾಂ ಇಷ್ಟು ನನಗೆ ಹೌದು ನನಗೆ ನಾಳೆ ಡೆಲಿವರಿ ಮಾಡ್ಬೋದ ಮಾಡ್ಬೋದ

ಹಾಂ ನಾಳೆ ನನಗೆ ಹೌದಾ ಹೌದಾ ಹೌದು ಇಲ್ಲಿ ಅಶೋಕ್ ನಗರದಲ್ಲಿ ನಾನು ನಿಮಗೆ ವಾಟ್ಸ್ಆ್ಯಪ್ ಮೆಸೇಜ್ ಮಾಡ್ತೇನೆ ಆಯಿತಾ ನಾಳೆ ಎಷ್ಟು ಗಂಟೆಗೇ ಬರ್ಬಹುದು ನನಗೆ ಒಂದು ಹನ್ನೊಂದು ಗಂಟೆ ಒಳಗೆ ಸಿಕ್ಕಿದ್ದರೆ ಒಳ್ಳೆಯದು ಬೆಳಗ್ಗೆ ಆಗ್ಬಹುದಲ್ಲ ಹಾಂ ಆಯಿತು ಮತ್ತೆ ಬಿಲ್ ಎಷ್ಟು ಆಗ್ಬಹುದು ಅಂತ ಕೂಡಾ ಒಂದು ಮೆಸೇಜ್ ಮಾಡಿ ನಾನು ಗೂಗಲ್ ಪೇ ಮಾಡ್ತೇನೆ ನಿಮಗೆ ಹ್ಞೂ ಆಯಿತು ಮೇಡಮ್ ಸರಿ ಸರಿ ಹಾಂ ತ್ಯಾಂಕ್ ಯು